ನನಗೆ ಎಲ್ಲ ತರಹದ ಹಾಡುಗಳನ್ನು ಕೇಳೋದಕ್ಕೆ ತುಂಬ ಇಷ್ಟ ಆಗುತ್ತೆ ಅದ್ರಲ್ಲೂ ಸಿ ಅಶ್ವಥ್ರವ್ರ್ದು ಕಾಣದಾ ಕಡಲಿಗೆ ಸಾಂಗ್ ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದಂಥ ಸಾಂಗು ಇನ್ನು ಹೇಳಬೇಕು ಅಂದರೆ ಭಾವಗೀತೆಗಳು ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ ಅದರಲ್ಲೂ ಎಮ್ ಡಿ ಪಲ್ಲವಿಯವರು ಹಾಡಿರುವಂಥ ದೀಪವು ನಿನ್ನದೇ ಗಾಳಿ ಅದು ಅದು ಸಹ ನನಗೆ ತುಂಬ ಇಷ್ಟ ಆಗುತ್ತೆ ಅದಾದಮೇಲೆ ಹೀಗೆ ಹೊಸಾ ಸಿಂಗರ್ಸ್ ಬಂದಿದ್ದಾರಲ್ಲ ಹಂಸಲೇಖಾ ಆಗಿರ್ಬೋದು ಬಾಲ ಸುಬ್ರಹ್ಮಣ್ಯ ಅವ್ರು ಆಗಿರ್ಬೋದು ಸೋನು ನಿಗಮ್ ಶ್ರೇಯಾ ಘೋಶಲ್ ಇವ್ರು ಹಾಡಿರುವಂಥ ಎಲ್ಲ ಮೆಡ್ ಮೆಲೋಡಿಯಸ್ ಸಾಂಗ್ಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ ಇವನ್ನೆಲ್ಲ ನಾನು ತುಂಬ ಕೇಳೋದು ಎಲ್ಲಂದ್ರೆ ಯೂಟೂಬಲ್ಲಿ ಜಾಸ್ತಿ ನೋಡ್ತೀನಿ ಅದರ ಬಿಟ್ಟರೆ ಬೇರೆ ಯಾವ್ದಾದ್ರೂ ಮ್ಯೂಸಿಕ್ ಹ್ಯಾಪ್ಸ್ ಇರುತ್ತಲ್ಲವಾ ಅದ್ರಲ್ಲಿ ನಾನು ಆಲ್ ಮೋಸ್ಟ್ ಆಲ್ ವಿಂಕ್ ಆಗಿರ್ಬೋದು ಈ ಥರದ್ರಲ್ಲಿ ನನಗೆ ಬೇಜಾರಾದಾಗೆಲ್ಲಾ ತುಂಬ ಅಲ್ಲಿ ಕೇಳ್ತಿರ್ತೀನಿ ನನಗೆ ಜಾಸ್ತಿ ಅಂದರೆ ಜಾನಪದ ಗೀತೆಗಳು ಜಾಸ್ತಿ ಇಷ್ಟ ಮತ್ತು ಭಾವಗೀತೆಗಳು ಅಂದರೆ ನನಗೆ ಮನ್ಸಿಗೆ ತುಂಬ ಹತ್ತಿರ ಅಂತ ನಂಗೆ ಖುಷಿಯಾಗುತ್ತೆ ಕೇಳೋದಕ್ಕೆ ಅವೆಲ್ಲಾ